ಕಲಿಯುವುದಕ್ಕೆ ಮತ್ತು ಕಲ್ಸುವುದಕ್ಕೆ ಒಂದು ವಯಸ್ಸಿನ ಇತಿಮಿತಿ ಅನ್ನೋದು ಇರುದಿಲ್ಲ ಯಾಕೆಂತಂದ್ರೆ ಕಲಿಯೋದು ಶಾಸ್ವತ ಚಿಕ್ಕದ್ರಿಂದನು ನಾವು ಎಷ್ಟೆ ದೊಡ್ಡವರಾದ್ರುನು ನಾವ್ ಸಾಯೊ ತನ್ಕಾನು ಕಲಿತಾನೆಯಿರ್ತೀವಿ ಸೊ ಆಗಂತ ನಾವು ಓ ಈಗ್ಬೇಡ ಚಿಕ್ಕದ್ರಲ್ ಬೇಡ ದೊಡ್ಡದಾದ್ಮೆಲ್ ಕಲಿ ಕಲಿಬೋದು ಅಂತನ್ಕೊಂಡ್ರೆ ಅದು ಸರೀನೇ ಆದ್ರೆ ಚಿಕ್ಕಂದ್ರಿಂದಾನೆ ನಾವು ಒಂದೊಂದ್ ಅಬ್ಯಾಸಗಳನ್ನ ನಾವು ತಡಗಿಸ್ ತೊಡ್ಸ್ಕೊಂತ ಹೋದ್ರೆ ಈಗ ಅದನ್ನ ನಾವು ಅಳ್ವಡಿಸ್ಕೊಂತ ಹೋದ್ರೆ ಅದ್ ನಮ್ಮ ಮಾನಸಿಕ ಸಾಮಾಜಿಕ ಮತ್ತೆ ದೈಹಿಕ ಬೆಳವಣಿಗೆ ಬಾವನಾತ್ಮಕ ಬೆಳವಣಿಗೆ ಮೇಲೆ ಕೂಡ ಅದು ಪ್ರಬಾವ ಬೀರುತ್ತೆ ಹಾಗೇನೆ ಇಂತ ಪ್ರಬಾವ ಬೀರುದ್ರ ಒಂದು ಅಬ್ಯಾಸ ಮಾಡ್ಕೋಬೋದು ಅಂತಂದ್ರೆ ಯೋಗದಿಂದನು ಸಾದ್ಯವಾಗತ್ತೆ ಈಗ ಯೋಗ ಚಿಕ್ಕದಿಂದನೇ ಕಲೀಬೇಕಾ ಅಂತಂದ್ರೆ ಅಂತ ಏನು ಇಲ್ಲ ಅದ್ ಚಿಕ್ಕದಿಂದನೆ ಕಲಿತ್ರೆನೆ ಒಂದು ಫ್ಲೆಕ್ಸಿಬಿಲಿಟಿಯಂತ ಏನ್ಬರತ್ತೆ ಅದು ನಾವು ಅಳ್ವಡಿಸ್ಕೊಳ್ತ ಹೋಗ್ಬೌದು ಮತ್ತೆ ನಮ್ದು ಹೆಲ್ತ್ ಏನಿರತ್ತೆ ನಮ್ದು ಆರೋಗ್ಯ ಏನಿರತ್ತೆ ಒಂದ್ ಸಾಮ್ ದೈಹಿಕ ಆರೋಗ್ಯ ಇರ್ಬೌದು ಮಾನಸಿಕ ಆರೋಗ್ಯ ಇರ್ಬೌದು ಅದನ್ನ ಒಂದು ಒಂದು ಒಳ್ಳೆ ರೀತಿಲಿ ನಾವ್ ಅದನ್ನ ಕಾಪಾಡ್ಕೊಂಡ್ ಹೋಗ್ಬೌದು ಅಷ್ಟೆ ಅಲ್ಲ ಮತ್ತೆ ನಾವು ಯೋಗವನ್ನ ಚಿಕ್ಕದಿಂದನೇ ಕಲಿಬೇಕಂತಿಲ್ಲ ತುಂಬ ಜನ್ರಿಗೆ ಅದ್ರದ್ದು ಅದನ್ನ ಹೇಗೆ ಕಲಿಬೇಕ್ ಹೇಗೆ ಅದನ್ನ ಮಾಡ್ಬೇಕು ಯಾವ್ತರ ಇರ್ಬೇಕುಂತ ಅದ್ರ್ ಬಗ್ಗೆ ಅವ್ರಿಗೆ ಮಾಹಿತಿಯಿರಲ್ಲ ಸೊ ಅದು ಯಾವ ವಯಸ್ನಲ್ಲಿ ಅವ್ರಿಗೆ ಸಿಗತ್ತೆ ಅದ್ರಲ್ಲಿ ಅವ್ರು ಆ ಮಾಹಿತ್ ಮಾಹಿತಿಗಳನ್ನ ಅವ್ರು ಉಪಯೋಗಿಸ್ಕೊಂಡು ಯೋಗವನ್ನು ಕಲಿಯೋದು ಒಳ್ಳೆದು ಅದ್ಕೆ ಒಂದು ಸೂಕ್ತ ವಯಸ್ಸು ಅಂತೇನು ಬೇಡ ಅದರ ಒಳ್ಳೆ ವಯಸ್ಸು ಏನಂತಂದ್ರೆ ಚಿಕ್ಕದ್ರಿಂದನೆ ಅಂದ್ರೆ ಒಂದು ಮಗು ಒಂದು ಅದು ಆಟ ಆಡಕ್ಕೆ ಸ್ಟಾರ್ಟ್ ಮಾಡತ್ತೆ ಅಂದ್ರೆ ಆರ್ ವರ್ಷದಿಂದ ಇರ್ಬೌದು ಆರ್ ವರ್ಷದಿಂದ ಇಲ್ಲ ಏಳು ಎಂಟು ವರ್ಷ್ದಿಂದ ಹತ್ ವರ್ಷ್ದಿಂದ ಅದ್ರಿಂದಾನೆ ನಾವು ಮಕ್ಳಿಗೆ ಒಂದು ಒಳ್ಳೇ ಅಬ್ಯಾಸ ಅಂದ್ರೆ ಯೋಗ ಯೋಗದ್ ತರದ ಒಳ್ಳೆ ಅಬ್ಯಾಸಗಳನ್ನ ಅವ್ರಲ್ಲಿ ಅಳ್ವಡಿಸ್ತ ಹೋದ್ರೆ ಅವ್ರನ್ನ ಅದನ್ ಅಬ್ಯಾಸ ಮಾಡಿಸ್ತ ಹೋದ್ರೆ ನಾವು ಅವ್ರು ಮುಂದೆ ದೊಡ್ಡವ್ರಾದ್ಮೇಲೆ ಅದು ಅವ್ರಿಗೆ ಉಪ್ಯೋಗಕ್ ಬರತ್ತೆ ಮತ್ತೆ ಅವ್ರ ಮಾನಸಿಕ ಬೆಳವಣಿಗೆಯಲ್ಲಿ ದೈಹಿಕ ಬೆಳವಣಿಗೆಯಲ್ಲಿ ಅದು ಅದು ಹೆಲ್ಪಾಗತ್ತೆ